ಈ ಪ್ರದೇಶದಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಹಕ್ಕಿಗಳು ಪಾರಿವಾಳ ನೀರು ಕೊಕ್ಕರೆ ಗುಬ್ಬಿ ಮರಿ ಮತ್ತು ನವಿಲು ಗಿಳಿ ಇವೆಲ್ಲ ಕಾಣಿಸ್ಕೊತವೆ ನನ್ನ ನೆಚ್ಚಿನ ಪಕ್ಷಿ ನವಿಲು ಏಕೆಂದರೆ ಅದು ತುಂಬ ಸುಂದರವಾಗಿ ಕಾಣಿಸುತ್ತೆ ಮಳೆ ಬಂದಾಗ ಗೆರೆ ಅದರ ರೆಕ್ಕೆಗಳನ್ನೆಲ್ಲ ಬಿಚ್ಚಿಕೊಂಡು ತುಂಬ ಸುಂದರವಾಗಿ ಇರುತ್ತೆ ಅದಕ್ಕೆ